ಹ್ಞೂ ಹಾಂ ಬಿರಿಯಾನಿ ಪಕ್ಕನೆ ಹಲೋ ನಾನು ಅಡಿಗೆ ಮಾಡ್ತಾಯಿದ್ದೀನಿ ಬಿರಿಯಾನಿ ಮೊದಲು ತಪ್ಪಲೆ ಇಡ್ತೀನಿ ಆಮೇಲೆ ಎಣ್ಣೆ ಹಾಕ್ತೀನಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಡ್ರೈ ಫ್ರೈ ಮಾಡ್ತೀನಿ ಆಮೇಲೆ ಮಟನ್ ಹಾಕ್ತೀನಿ ಮಟನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಆಮೇಲೆ ಉಪ್ಪು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಮೊಸರು ನಿಂಬೆಹಣ್ಣು ಹಾಕಿ ಎಲ್ಲ ಫ್ರೈ ಮಾಡಿ ಮಟನ್ ಹಾಕಿ ಆಮೇಲೆ ಎಲ್ಲ ಫ್ರೈ ಮಾಡ್ತೀನಿ ಮಾಡಿ ಆಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಎಲ್ಲ ಬೇಯಿಸ್ಮೇಲೆ ಆಮೇಲೆ ಅನ್ನಕ್ಕೆ ತಪ್ಪಲೆ ಇಡ್ತೀನಿ ಆಮೇಲೆ ಅನ್ನ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕಿ ಎಲ್ಲ ಬೇಯಿಸಿದ್ಮೇಲೆ ಚೆನ್ನಾಗಿ ಚೆನ್ನಾಗಿ ಬೇಯಿಸಿದ್ಮೇಲೆ ಇದು ಮಾಡ್ತೀನಿ ಅನ್ನ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ಇದು ಮಾಡ್ತೀನಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಸಿಮ್ಮೇಲೆ ಇಡ್ತೀನಿ ಬಿರಿಯಾನಿ ಆಗುತ್ತೆ ಆಮೇಲೆ ಗ್ರೇವಿ ಮಾಡ್ತೀನಿ ಚಿಕನ್ ಚಿಕನ್ ಗ್ರೇವಿ ಚಿಕನ್ಅಲ್ಲಿ ಚಿಕನ್ ತೊಳ್ಕೊಂಡು ಮಸಾಲೆ ಹಾಕಿ ಇಕ್ಕಿ ಬಿಡ್ತೀನಿ ಆಮೇಲೆ ಎಣ್ಣೆ ಇ ತಪ್ಪಲೆ ಇಡ್ತೀನಿ ಗ್ಯಾಸ್ ಅಂಟಿಸ್ತೀನಿ ತಪ್ಪಲೆ ಇಡ್ತೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಫ್ರೈ ಮಾಡಿ ಈರುಳ್ಳಿ ಕೊಯ್ದು ಹಾಕ್ತೀನಿ ಫ್ರೈ ಮಾಡ್ಕೋತೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅರ್ಕೋತೀನಿ ಅರ್ದ್ಬಿಟ್ಟು ಇದು ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಅದು ಚಿಕನ್ ಹಾಕಿ ಅದರಲ್ಲಿ ಹಾಕ್ತೀನಿ ಚಿಕನ್ ಹಾಕಿ ಚೆನ್ನಾಗಿ ಇದ್ಮಾಡ್ತೀನಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮಾಟೋ ಬಿಸ್ ಮಿಕ್ಸಿನಲ್ಲಿ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಬಿಟ್ಟು ಆಮೇಲೆ ಗೋಡಂಬಿ ರುಬ್ಬಿಟ್ಟು ಅದರಲ್ಲಿ ಹಾಕ್ತೀನಿ ಹಾಕಿ ಅದು ಬೇಯಿಸಿತ್ತಲ್ಲ ಅದರಲ್ಲಿ ಹಾಕ್ತೀನಿ ಹಾಕಿ ಅದು ಚೆನ್ನಾಗಿ ಫ್ರೈಯ್ಯಾಗುತ್ತೆ ಫ್ರೈ ಆದ್ಮೇಲೆ ನಿಂಬೆಹಣ್ಣು ಮೊಸರು ಹಾಕ್ತೀನಿ ಕಬಾಬ್ ಪೌಡ್ರ್ ಹಾಕ್ತೀನಿ ಹಾಕಿ ಅದು ಚೆನ್ನಾಗಿ ಫ್ರೈಯ್ಯಾಗುತ್ತೆ ಫ್ರೈಯ್ಯಾಗಿ ಆಮೇಲೆ ಮಸಾಲೆ ಪುಡಿ ಹಾಕ್ತೀನಿ ಹಾಕಿ ಎಲ್ಲ ಮಾಡಿ ನಿಲ್ಸಿ ಆಮೇಲೆ ಎಲ್ಲ ಹಾಕಿ ಚಿಕನ್ ಗ್ರೇವಿ ಆಗುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎಲ್ಲ ಇಳಿಸಿದ್ಮೇಲೆ ಕಬಾಬ್ ಮಾಡ್ತೀರಿ ಕಬಾಬ್ ಮಾಡುವಾಗ ಅದು ಚಿಕನ್ ತೊಳ್ಕೊಂಡು ಮಸಾಲೆ ಇಡ್ತೀರಿ ಖಾರದ ಪುಡಿ ಅರಶಿನ ಕಬಾಬ್ ಪೌಡ್ರು ಕಬಾಬ್ ಪೌಡ್ರು ಮತ್ತೆ ಕಬಾಬ್ ಪೌಡ್ರು ಮೆಣಸಿನ ಪುಡಿ ಹಾಕಿ ಎಲ್ಲ ಮೊಟ್ಟೆ ನಿಂಬೆ ಹಣ್ಣು ಕಾರ್ನ್ ಫ್ಲೇವರು ಹಾಕಿ ಎಲ್ಲ ಮಿಸ್ ಮಾಡ್ಕೋತೀರಿ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಎಲ್ಲ ಮಾಡ್ತೀನಿ ಮಾಡ್ಬಿಟ್ಟು ಕಲಸಿ ಒಂದರಲ್ಲಿ ಇಡ್ತೀನಿ ಒಂದರಲ್ಲಿ ಇಡ್ಸ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಆಮೇಲೆ ಇದು ಮಾಡ್ತೀನಿ ಸ್ವಲ್ಪ ಮೇಲೆ ಎಣ್ಣೆ ಇಕ್ಕಿ ಎಣ್ಣೆ ಕಾಯಿಸಿದ್ಮೇಲೆ ರುಬ್ಬಿ ಕಾಯಿಸಿದ್ಮೇಲೆ ಇದು ಮಾಡ್ಬೇಕು ಫ್ರೈ ಅದು ಎತ್ತಿ ಹಾಕಬೇಕು ಆದರೆ ಇದೆಲ್ಲ ಮಾಡಿ ಮಾಡಿಕೊಂಡು ಎಲ್ಲ ಸೊಪ್ಪು ಕಬಾಬ್ ಎಣ್ಣೆಯಲ್ಲಿ ಹುಯ್ಬೇಕು ಹುಯ್ದಿದ್ರೆ ಚೆನ್ನಾಗಿ ಇರುತ್ತೆ ಅದು ಫ್ರೈ ಮಾಡ್ಕೊಂಡು ಚೆನ್ನಾಗಿ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ನಾನು ಸ್ವೀಟು ಮಾಡ್ತೀನಿ ಬೆಲ್ಲದ್ದು ಬೆಲ್ಲ ಕೊತ್ತಂಬರಿ ಸೊಪ್ಪು ಅಯ್ಯೋ ಇದು ಜಾಮೂನ್ ಜಾಮೂನ್ ಮಾಡೋದು ಜಾಮೂನ್ ಪೌ ಜಾಮೂನ್ ಅಂಗಡಿಯಿಂದ ಜಾಮೂನ್ ತೊಗೊಂಡ್ಬಂದು ಕವರ್ ತೊಗೊಂಡ್ಬಂದು ಅದರಲ್ಲಿ ಮೈದಾಹಿಟ್ಟು ಸೋಡಾ ಎಣ್ಣೆ ಹಾಕಿ ಕಲಸಿ ಸಕ್ಕರೆ ಪಾಕ ಎತ್ತಿ ಎಣ್ಣೆಯಲ್ಲಿ ಬಿಸಿ ಮಾಡಿ ತಿನ್ನಿ